ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನೀವು ಯಾವ ಕ್ರಮಗಳನ್ನು ಕೈಗೊಂಡಿರುವಿರಿ ಎಂಬ ಒಂದು ಪ್ರಶ್ನೆಯನ್ನನ್ನು ನಮ್ಮ ಮನೆಯ ಸುತ್ತಮುತ್ತಲಿಲ್ ಸುತ್ತಮುತ್ತಲಿನಲ್ಲಿ ನಾವು ಸ್ವಚ್ಛವಾಗಿಟ್ಟುಕೊಳ್ಳಲು ಕ್ರಮಗಳಂತ ಏನು ಅಂದ್ಕೋಬಾರ್ದು ಅದು ಏಕೆಂದರೆ ನಮ್ಮ ಕರ್ತವ್ಯ ಕೂಡ ಆಗಿರುತ್ತದೆ ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳಲು ನಾವು ಪ್ರಾಥಮಿಕವಾಗಿ ನಾವಿಲ್ಲೇನು ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವು ಮೊದಲ ಬಾರಿಗೆ ಏನು ಒಂದು ಕ್ರಮಗಳನ್ನು ತೊಗೊಳ್ಳೋದೆಂದರೆ ಮುಂಚೆ ನಾವೇನಾದರೂ ಅಲ್ಲಿ ಒಂದು ಸ್ವಲ್ಪ ಕಸವೋ ಅಥವಾ ಇನ್ನು ಬೇರೆಯಾದಂಥ ಒಂದು ವಸ್ತು ಅಲ್ಲೇನಾದರೂ ಇದೆ ಅಂದರೆ ಅದನ್ನ ಸ್ವಚ್ಛ ಮಾಡಿದಾಗ ನಾವು ಕೂಡ ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಪರಿಸರವಾಗಿ ಕಾಣಲು ಸಾಧ್ಯವಾಗುತ್ತೆ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನು ಎಷ್ಟು ಸ್ವಚ್ಛವಾಗಿಟ್ಕೊಳ್ತೀವೋ ಅಷ್ಟು ಒಂದು ಆರೋಗ್ಯಕರವಾದಂಥ ಒಂದು ಪರಿಸರವಾಗಿ ಪರಿವರ್ತನೆಯಾಗಲು ಸಾಧ್ಯವಾಗುತ್ತೆ ಏಕೆಂತಂದರೆ ನಾವು ವಾಸಿಸುವ ಒಂದು ಪ್ರದೇಶದ ಪ್ರದೇಶ ಸ್ವಚ್ಛವಾಗಿದ್ದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿದೆ ಎಂಬ ಒಂದು ಭಾವನೆಳನ್ನ ನಾವು ತಿಳ್ಕೋಬಹುದು ಹಾಗೆ ನಾವು ಹೊರಗಿನ ಪ್ರಪಂಚಕ್ಕಿಂತ ಒಳಗಿನ ಪ್ರಪಂಚವನ್ನ ಮುಂಚೆ ಮೊದಲು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಇಟ್ಕೊಳ್ಳಲು ಒಂದು ನಿರ್ಧಾರವನ್ನು ತೊಗೋಬೇಕು ಏಕೆಂದರೆ ಮನಸ್ಸು ಸ್ವಚ್ಛವಾಗಿದ್ದರೆ ಮುಂದೆ ನಮ್ಮ ಮಾರ್ಗವು ಕೂಡ ಸ್ವಚ್ಛವಾಗಿರುತ್ತೆ ಎಂಬ ಭಾವನೆಯನ್ನು ನಾವು ಹೊಂದಿದ್ದಂಥ ಒಂದು ಮನಸ್ಸು ನನ್ನದು ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು ಮತ್ತೆ ನಮ್ಮ ನೆರೆಹೊರೆನ ನೆರೆಹೊರೆ ಪ್ರದೇಶವನ್ನು ಕೂಡ ಸ್ವಚ್ಛವಾಗಿಡಲು ಒಂದು ಕಾರ್ಯಕ್ರಮಗಳನ್ನ ಕೂಡ ನಾವು ಕೈಗೊಳ್ತೀವಿ ನಾವು ಅನೇಕ ರೀತಿಯಾದಂಥ ಒಂದು ಒಂದು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನಾಗಿ ಮಾಡಲು ಮತ್ತೆ ದಿನೇ ಯಾವುದೇ ಒಂದು ರೀತಿಯಾದಂಥ ಒಂದು ಕಸ ಮತ್ತು ಅನೇಕ ಪೇಪರ್ ಒಂದು ವೇಸ್ಟ್ ಅಂತ ಏನು ಹೇಳ್ತಿವೋ ಅದೇ ರೀತಿಯಾದಂಥ ಒಂದು ಯಾವುದೇ ಒಂದು ವಸ್ತು ಆಗಿದ್ದರೂ ಕೂಡ ಅದನ್ನು ಸ್ವಚ್ಛ ಮಾಡುವಂಥ ಮೊದಲ ಪ್ರಯತ್ನವನ್ನು ಕೂಡ ನಾವು ಕೈಗೊಳ್ತೀವಿ ಅನೇಕ ರೀತಿಯಾದಂಥ ಇವತ್ತಿನದಿನ ನಮ್ಮ ಮನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಒಂದು ಶಾಲೆ ಆಗಿರಲಿ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ವಾತಾವರಣವನ್ನು ಕೂಡ ಇದು ಕಂಡು ಬಂದರೆ ನಾವು ಅದನ್ನು ಸ್ವಚ್ಛ ಮಾಡುವಂಥ ಒಂದು ಒಂದು ಒಂದು ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ನಾವು ಮಾಡ್ತೀವಿ ಎಂಬ ಒಂದು ಬಯಕೆ ನಮ್ಮಲ್ಲಿ ತುಂಬ ಇದೆ ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತಲಿನ ಯಾವುದೇ ಒಂದು ಸ್ವಚ್ಛತೆ ಕಾರ್ಯಕ್ರಮಗಳು ನಾವೇ ಮಾಡಿಕೊಳ್ತೀವಿ ಮತ್ತೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ನಮ್ಮ ತಂಡದೊಂದಿಗೆ ಅಂದರೆ ನಾವೊಂದು ಸಮಾಜಮುಖಿಯಾದಂಥ ಕೆಲಸದಲ್ಲಿ ತೊಡಗಿರೋದ್ರಿಂದ ಇಲ್ಲಿ ಬೇರೆಯ ಒಂದು ಒಂದು ಸ್ಥಳಗಳಲ್ಲಿ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಒಂದು ಅನುಭವ ತುಂಬ ಹೆಚ್ಚಾಗಿದೆ